ನಾನು ಅಂಗನವಾಡಿಯಲ್ಲಿಯೆ ಟೀಚರಾಗ್ಬೇಕಂತ ನಾನು ತುಂಬ ಇಷ್ಟ ಇತ್ತು ನನಗೆ ಅದೆ ನಾನು ಎಣಿಸಿದ ಕೆಲಸವೇ ನನಗೆ ಸಿಕ್ಕಿದೆ ನನಗೆ ಅಂಗನವಾಡಿಯಲ್ಲಿ ತುಂಬ ತುಂಬ ತುಂಬ ಹೆಸರು ಮಾಡಬೇಕಂತಿತ್ತು ಮತ್ತು ನಾನೀ ಕೆಲಸಕ್ಕೆ ಬಂದು ತುಂಬ ತುಂಬ ಅಂದರೆ ತುಂಬ ಕಲಿತಿದ್ದೇನೆ ಅಂದರೆ ನನಗೆ ಏನೇನೂ ಗೊತ್ತಿರಲಿಲ್ಲ ಈ ಕೆಲಸಕ್ಕೆ ಬಂದ ನಂತರ ನನಗೆ ಈ ಕೆಲಸದ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಅಂದರೆ ಒಂದು ಊರಿನವರ ಪರಿಚಯ ಆಗಲೀ ನನಗೆ ಯಾರ ಪರಿಚಯ ಕೂಡ ಇರಲಿಲ್ಲ ಊರಿನವರ ಪರಿಚಯ ಆಗಲೀ ಎಲ್ಲವನ್ನು ನಾನು ಎಲ್ಲರ ಎಲ್ಲರೊಂದಿಗೆ ಬೆರೆಯುವುದನ್ನು ಕಲಿತಿದ್ದೇನೆ ಇದರಲ್ಲಿ ಮತ್ತು ಒಂದು ಹತ್ತು ಜನರ ಮುಂದೆ ಹೇಗೆ ಮಾತಾಡ್ಬೋದು ಅಂತ ನಾನ್ ಅಂತ್ಹೇಳಿ ನಾನು ಕಲಿತಿದ್ದೇನೆ ಮುಕ್ ಮತ್ತು ನಾನು ಈ ಸ್ ಕ ಇದಕ್ಕೆ ಸೇರಿದ ಈ ಕೆಲಸಕ್ಕೆ ಸೇರಿದ ನಂತರ ಈ ಮಕ್ಕಳಿಗೆ ನಾನು ಮಕ್ಕಳ ಎಜುಕೇಶನ್ನಿಗೆ ಆಗಲೀ ಮಕ್ಕಳಿಗೊಂದು ಒಳ್ಳೆಯ ರೀತಿಯ ಎಜುಕೇಷನ್ ಕೊಡ್ಬೇಕಂತ್ಹೇಳಿ ಇದರ ಬಗ್ಗೆ ನಾನು ತುಂಬ ಕಲ್ತಿದ್ದೇನೆ ಮಕ್ಕಳಿಗೆ ಮಕ್ಕಳನ್ನು ತುಂಬ ಹೀಗೆ ಓದಿಸಬೇಕು ಹಾಗೆ ಓದಿಸಬೇಕು ಮಕ್ಕಳಿಗೆ ಒಂದು ಟ್ಯೂಷನ್ ಕೊಡುವುದು ಮಕ್ಕಳ ಬಗ್ಗೆ ತುಂಬ ನಾನು ಒಂದು ಕಲ್ತಿದ್ದೇನೆ ಮತ್ತು ಈ ಕೆಲಸದ ಇನ್ನೂ ಕೂಡ ನಾನು ಸಾಧನೆ ಮಾಡ್ಬೇಕಂತ್ಹೇಳಿ ಇದ್ದೇನೆ ಇದರಲ್ಲಿ ನನಗೆ ಒಂದು ನಾನು ನನ್ನ ನನ್ನಿಂದಾದಷ್ಟು ಕೆಲಸಗಳನ್ನು ಇವರಿಗೆ ನಮ್ಮ ಗ್ರಾಮದಲ್ಲಿ ನನ್ನ ನನ್ನಿಂದಾದಷ್ಟು ಕೆಲ್ಸವನ್ನು ನಾನು ಮಾಡ್ತೇನಂತ್ಹೇಳಿ ನಾನು ಹೇಳ್ತೇನೆ ಮತ್ತು ನನ್ನ ನನ್ನಿಂದ ಯಾವುದೇ ಸಹಾಯ ಏನಾದರೂ ಮಾಡ್ಲಿಕ್ಕಿದ್ದರೆ ಎಷ್ಟು ಯಾವ ಇದರಲ್ಲಿ ಕೂಡ ನಾನು ಯಾರಿಗೂ ಕೂಡ ಇದು ಮಾಡುವುದಿಲ್ಲ ನನಗೆಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಖಂಡಿತ ನಾನು ಮಾಡ್ತೇನೆ ಅಂತ್ಹೇಳಿ ಹೇಳ್ತೇನೆ